ಹಲೋ ಡಾಕ್ಟರ್ ಕಲ್ಯಾಣಿ ಅವ್ರ ಮಾತಾಡ್ತಾ ಇರೋದು ಮೇಡಮ್ ನಾನು ಇವತ್ತು ಬಂದಿದ್ದು ಹಾಸ್ಪೆಟಲ್ಗೆ ಬೆಳಗ್ಗೆ ನನಗೆ ಜ್ವರ ಇತ್ತು ಅಂತ ಹೇಳಿದ್ರಿ ಹೇಳಿದ್ದೆ ನಾನು ನೀವು ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ರೀ ಅದು ತಗೊಂಡರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ ಆದರೆ ಕಡಿಮೆ ಆಗಿಲ್ಲ ವಾಮಿಟ್ ಬೇರೆ ಆಗ್ತಿದೆ ಊಟಮಾಡೋದಕ್ಕೂ ಆಗ್ತಿಲ್ಲ ಏನು ಮಾಡೋದು ಹೇಳಿ ಮ್ಯಾಡಮ್

ಇಲ್ಲ ಮೇಡಮ್ ಅದು ನೀವೇ ಹೇಳಿದ್ರಲ್ಲ ಟ್ಯಾಬ್ಲೆಟ್ ತಿಂದರೆ ಸರಿ ಹೋಗುತ್ತೆ ಅಂತ ಆ ಟ್ಯಾಬ್ಲೆಟ್ ಎಲ್ಲ ತಿಂದ್ರುನು ಕಡಿಮೆ ಆಗಲಿಲ್ಲ ಮತ್ತೆ ನೀವು ಒಂದು ಸಿರಪ್ಪೆಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ಕುಡಿದೆ ಆದರೂ ಕಡಿಮೆ ಆಗಲಿಲ್ಲ ಸಂಜೆ ಹಾಸ್ಪಿಟ್ಲಲ್ಲೇ ಇರ್ತೀರಾ

ಓಕೆ ನಾಳೇನೆ ನಾಳೆ ಬರೋದಾ ಅಥವಾ ಸಂಜೆನೇ ಬರೋದಾ ಡಾಕ್ಟರ್ ಹೌದಾ ಯಾಕೆ ಅಂದರೆ ಇಲ್ಲಿ ಮಳೆ ಬರ್ತಿದೆ ಸಂಜೆ ಬರೋದಕ್ಕೆ ಆಗುತ್ತಾ ಆಗಲ್ವೋ ಗೊತ್ತಿಲ್ಲ ನಾಳೆ ಬರೋದಕ್ಕೆ ಟ್ರೈ ಮಾಡ್ತೀನಿ ನಾಳೆ ಎಷ್ಟು ಗಂಟೆಯಿಂದ ಇರ್ತೀರಾ ಡಾಕ್ಟರ್ ಹಾಸ್ಪೆಟ್ಲಲ್ಲಿ ನಾಳೆ ಬ್ಲಡ್ ಟೆಸ್ಟ್ ಮಾಡ್ತಿರಾ ಯಾಕಂದರೆ ನೀವೇ ಹೇಳಿದ್ರಿ ಸಂಜೆ ಅಷ್ಟ್ರಲ್ಲಿ ಜ್ವರ ಕಡಿಮೆ ಆಗುತ್ತೆ ಅಂತ ಕಡಿಮೆ ಆಗಲಿಲ್ಲ ಅದಕ್ಕೋಸ್ಕರ

ಸರಿ ಡಾಕ್ಟರ್ ನಾಳೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗು ಇರ್ತೀರಾ ಓಕೆ ಡಾಕ್ಟರ್ ನಾಳೆ ಬರ್ತೀನಿ ಡಾಕ್ಟರ್ ಓಕೆ ಡಾಕ್ಟರ್ ಬಾಯ್